ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರದ ಕಾಶ್ಮೀರಿ ಪಂಡಿತ್ತವ್ರಿಗೆ ತುಂಬ ತೊಂದರೆ ಆಯಿತು ಇತಿಹಾಸ್ದಲ್ಲಿ ಅದು ಹೆಂಗೆ ಅಂದರೆ ಟೆರರಿಸ್ಟ್ಗಳು ಅಲ್ಲಿನ ಕಾಶ್ಮೀರಿ ಪಂಡಿತ್ ಹಿಂದೂಗುಳವ್ರಿಗೆ ತುಂಬ ಟಾರ್ಗೆಟ್ ಮಾಡಿ ಅವ್ರುನ್ನ ಸಾಯ್ಸೋಕ್ಕೆ ಶುರು ಮಾಡಿದ್ರು ಅವಾಗ ಅಲ್ಲಿ ಅವ್ರಿಗೆ ಬದುಕಕ್ಕಾಗ್ದಲೇ ಮತ್ತು ಸಾಯಕ್ಕಾಗದಲೇ ಕೂಡ ಅವರು ಯಾವ ರೀತಿ ಅವರೊಂದಿಗೆ ತೊಂದರೆ ಕೊಟ್ಟರು ಅಂದರೆ ಅವ್ರು ಬ ದೇಹಾನ ತುಂಡು ತುಂಡಾಗಿ ಮಾಡಲು ಅವರು ಶುರು ಮಾಡಿದ್ರು ಮತ್ತು ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಅವರು ಅಸಯ್ಯವಾಗಿ ವರ್ತಿಸಿ ಅವ್ರನ್ನು ಸಾಯಿಸ್ತಿದ್ರು ಅದು ಎಲ್ಲಾರಿಗೂ ಗೊತ್ತಿರೋ ವಿಷಯ ಕೂಡ ಇತ್ತೀಚಿನ ದಿನಗಳಲ್ಲೂ ಕೂಡ ಒಂದು ಮೂವಿ ಮೂಲಕ ಎಲ್ಲಾರಿಗೂ ಗೊತ್ತಾಯ್ತು ತಿಳಿಸಿ ಪಟ್ಟರು ಮತ್ತು ಅಲ್ಲಿ ಸಾ ಸುಮಾರು ಆಲ್ಮೋಸ್ಟ್ ಒಂದು ನೈನ್ಟಿ ಪರ್ಸೆಂಟು ಕಾಶ್ಮೀರಿ ಪಂಡಿತ್ಸುಗುಳು ಆವಾಗ್ಲೇ ವಲಸೆ ಶುರು ಮಾಡ್ಕೊಂಬುಟ್ರು ಈ ನಾರ್ತು ಇದರಿಂದ ಸೌತ್ ಇಂಡಿಯಾಗೆ ಬರೋಕ್ಕೆ ಶುರು ಮಾಡಿಬಿಟ್ರು ಬೇರೆ ರಾಜ್ಯಗಳಿಗೆಲ್ಲ ಹೋದ್ರು ಅಲ್ಲಿ ಅವರು ಉಳಿ ಉಳ್ಕೋಳಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅವರು ಯಾವ ರೀತಿ ಸವಾಲುಗುಳು ಎದುರಿಸಿದರು ಅಂದರೆ ಅವ್ರು ಇಲ್ಲಿಗೆ ಬಂದು ನಾವು ಕಾಶ್ಮೀರಿ ಪಂಡಿತ್ರಂತಾನು ಎಷ್ಟೋ ಜನ ಹೇಳ್ಕೊಂಡಿಲ್ಲ ಅವರು ಆ ಮಾಮೂಲಿ ಜನಗಳು ಥರ ಅವರು ಬದುಕಲು ಶುರು ಮಾಡಿದ್ರು ಮತ್ತು ಅಲ್ಲಿ ಉಳ್ಕೊಂಡವರು ಕೂಡ ಅಲ್ಲಿ ನಾವು ಪಂಡಿತರು ಅಂತ ಅವ್ರು ಹೇಳ್ಕೊಳ್ಳಿಲ್ಲ ಯಾವ ರೀತಿ ಅವರನ್ನ ಹುಡ್ಕಿ ಹುಡ್ಕಿ ಟೆರರಿಸ್ಟ್ಗಳು ಸಾಯಿಸ್ತಾಯಿದ್ರು ಅಂದರೆ ತುಂಬ ಅದು ನೋವಾಗುತ್ತೆ ಕೂಡ ನಮ್ಮ ದೇಶದಲ್ಲಿ ಅದೊಂದು ನಮ್ಮ ದೇಶಕ್ಕೆ ಅದೊಂದು ಒಂದು ದುಃಖಕರ ಸಂಗತಿ ಯಾಕಂದರೆ ನಮ್ಮ ದೇಶದ ಆಗಿ ನಮ್ಮ ದೇಶದವ್ರನ್ನ ನಾವು ಕಾಪಾಡ್ಕೊಳಕ್ಕಾಗ್ಲಿಲ್ಲಾಂದರೆ ಆವಾಗಿನ ಇತಿಹಾಸ್ದಲ್ಲಿ ನಡೆದ ಅದೊಂದು ಕಹಿ ಘಟನೆ ಇದುಕ್ಕೆ ತುಂಬ ರಾಜಕಾರ್ಣಿಗುಳು ಸಾಕ್ಷಿಯಾಗಿದ್ರು ಯಾವ ರೀತಿ ಅವರು ವರ್ತಿಸಬಾರ್ದು ಆ ರೀತಿಯೆಲ್ಲ ವರ್ತಿಸಿದರು ರಾಜಕಾರ್ಣಿಗುಳು ಯಾಕಂದರೆ ಯಾವ ರಾಜಕಾರ್ಣಿಗುಳು ಸಹಾಯ ಇಲ್ದಲೇ ಈ ರೀತಿ ನಡೆಯಕ್ಕೆ ಸಾಧ್ಯವಾಗಲ್ಲ ನಮ್ಮ ದೇಶದಲ್ಲಿ ಯಾಕಂದರೆ ನಮ್ಮ ದೇಶದಲ್ಲು ಕೂಡ ತುಂಬ ಬಲಿಷ್ಠವಾದ ಬಲವಾದ ಆರ್ಮಿ ಇತ್ತು ಪೊಲೀಸ್ದೊಂದು ಫೆಸಿಲಿಟಿ ಇತ್ತು ಇವ್ರನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರನ್ನ ಹೊಡ್ದೋಡಿಸ್ಬೋದಾಗಿತ್ತು ಆದರೆ ಅದು ಮಾಡೋಕ್ಕಾಗ್ಲಿಲ್ಲ ಯಾಕೆ ಅಂದರೆ ಅದು ತುಂಬ ಅದು ಮುಚ್ಚಿಟ್ಟ ಸತ್ಯ ಅದು ಮತ್ತು ಇವಾಗ ನಮಗೆ ಆ ಸತ್ಯ ತಿಳಿದು ಬರ್ತಿದೆ ಆ ಇದು ನಮ್ಮ ದೇಶ ನಮ್ಮ ನಮ್ಮ ನಮ್ಮ ಬೇರೆ ರಾಜ್ಯಕ್ಕೆ ಕಾಶ್ಮೀರಿ ಪಂಡಿತರು ಯಾಕೆ ಬಂದರು ಅವರ ಅವರು ಫೇಸ್ ಮಾಡಿದ್ದ ಸವಾಲುಗುಳು ಇದೆ ಕಾರಣಕ್ಕೋಸ್ಕರ